ಉಡುಪಿ ಜಿಲ್ಲೆಯಲ್ಲಿ ಐತಿಹಾಸಿಕ ತಾಣಗಳು ತುಂಬ ಇವೆ ಅದರಲ್ಲಿ ನಾನು ಹೇಳಲು ಬಯಸು ಅಂತ ಹೇಳಿದರೆ ನಾನು ಕೃಷ್ಣ ಮಠ ಅಂತ ಹೇಳ್ಬೋದು ಇದು ತುಂಬ ಪ್ರಸಿದ್ಧವಾದ ಸ್ಥಳವಾಗಿದೆ ಇಲ್ಲಿ ಸಾವಿರಾರು ಜನರು ಪ್ರತಿ ದಿವಸ ಬಂದು ದೇವರ ದರ್ಶನವನ್ನು ಪಡೆಯುತ್ತಾರೆ ಇಲ್ಲಿ ಕೃಷ್ಣ ಜನ್ಮಾಷ್ಟ ದಿವಸದಂದು ತುಂಬ ತುಂಬ ತುಂಬ ಲಕ್ಷಗಟ್ಟಲೆ ಜನರು ಇಲ್ಲಿ ಬಂದು ಮಾಡ್ತಾರೆ ಯಾಕಂದರೆ ಕೃಷ್ಣನದ್ದು ಅತ್ಯಂತ ಒಂದು ಒಳ್ಳೆಯ ದೇವಸ್ಥಾನ ಅಂತ ಹೇಳ್ಬೋದು ನಮ್ಮ ಉಡುಪಿ ಪ್ರದೇಶ ಹೇಳಿದ್ದೇನೆ ಹೇಳ್ತಾರೆ ಹಾಂ ಉಡುಪಿಯಲ್ಲಿ ಕೃಷ್ಣ ಮಠ ಇದೆ ಅಂತ ಹೇಳ್ತಾರೆ ಏಕಂದರೆ ಅದು ತುಂಬ ಪ್ರಸಿದ್ಧ ನಾನು ಕೂಡ ಈ ದೇವಸ್ಥಾನ ತುಂಬ ಸಲ ಹೋಗಿದ್ದೇನೆ ಅಲ್ಲಿಯ ಅನ್ನಪ್ರಸಾದವು ಕೂಡ ಪ್ರತಿ ದಿವಸ ಎಲ್ಲರಿಗೂ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದವನ್ನು ನೀಡುತ್ತಾರೆ ಇಲ್ಲಿ ಪ್ರವಾಸಿಗರಿಗೆ ಬಂದರೆ ಅಲ್ಲಿ ಕುತ್ಕೊಳ್ಲಿಕ್ಕೆ ಅಂತ ಕೆಲವೊಂದು ನಮ್ಮದು ರೂಮ್ಸ್ ಎಲ್ಲ ಕೊಡ್ತಾರೆ ಯಾಕಂತೇಳಿದರೆ ನಾನು ಇಲ್ಲಿ ಅದು ಇದು ಒಂದು ತುಂಬ ಒಂದು ಹೇಳ್ತಾರಲ್ಲ ತುಂಬ ಒಂದು ಐತಿಹಾಸಿಕ ಅಂತಲೇ ಹೇಳ್ಬೋದು ನಾನು ಎ ಮತ್ತು ಉಡುಪಿಯಲ್ಲಿ ಅಂತ ಹೇಳಿದರೆ ತುಂಬ ಪಿ ದೇವಸ್ಥಾನಗಳು ಇದೆ ನಮ್ಮ ಉಡುಪಿ ಜಿಲ್ಲೆ ತುಳುನಾಡು ಅಂತ ಹೇಳ್ತಾರೆ ದೈವಾರಾಧನೆ ಎಲ್ಲ ಕೂಡ ತುಂಬ ಪ್ರಸಿದ್ದವಾಗಿದೆ ಇಲ್ಲಿ ಉಡುಪಿಯಲ್ಲಿ ಇನ್ನು ಕೆಲವು ದೇವಸ್ಥಾನಗಳ ಹೆಸರು ಹೇಳ್ಬೇಕಾದ್ರೆ ತುಂಬ ಇದೆ ನಮ್ಮದು ಅಂಬಲಪಾಡಿಯಲ್ಲಿ ದೇವಸ್ಥಾನವಿದೆ ಹಾಗೆ ನಮ್ಮದು ನೈಸಸಿಕ ಪ್ರದೇಶ ಒಂದು ಸುತ್ತಾಡಲು ಅಂತ ಹೇಳಿದರೆ ಮಲ್ಪೆ ಬೀಚ್ ಇರ್ಬೋದು ಸೈಂಟ್ ಮೇರಿಸ್ ಇರ್ಬೋದು ಕಾಪು ಇರ್ಬೋದು ಕಾಪು ಲೈಟ್ಹೌಸ್ ಇರ್ಬೋದು ಅದೇ ಥರ ನಮ್ಮ ತುಂಬ ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು